ಇಪ್ಪತ್ತು ಫೆಬ್ರವರಿ ಸಾವಿರದೊಂಬೈನೂರ ಎಂಬತ್ತ್ಮೂರು ಏಳು ಸೆಪ್ಟೆಂಬರ್ ಸಾವಿರದೊಂಬೈನೂರ ಎಂಬತ್ತ್ನಾಲ್ಕು ಐದು ಮೇ ಎರ್ಡು ಸಾವಿರ್ದ ಹದಿನೈದು ಒಂದು ಜೂನ್ ಎರ್ಡು ಸಾವ್ರ್ದ ಹದಿನಾರು ಇಪ್ಪತ್ತೊಂದು ಜುಲೈ ಎರ್ಡು ಸಾವ್ರ್ದ ಇಪ್ಪತ್ತೆರಡು